ತುಳುನಾಡಿನ ಜಾನಪದ ಸಂಸ್ಕೃತಿಗಳಲ್ಲಿ ದೈವಾರಾಧನೆ ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ತುಳುನಾಡಿನಲ್ಲಿ ದೈವಗಳಿಗೆ ದೇವರುಗಳಷ್ಟೆ ಮಾನ್ಯತೆ ಕೂಡ ಇದೆ ತುಳುನಾಡಿನಲ್ಲಿ ದೈವಾರಾಧನೆಯು ಅನಾದಿ ಕಾಲದಿಂದಲು ನಂಬಿಕೊಂಡು ಬಂದಂತ ಪದ್ಧತಿ ದೈವಾರಾಧನೆಯನ್ನು ಒಂದು ನಿರ್ದಿಷ್ಟ ಜನಾಂಗದವರ ಆರಾಧನೆಯನ್ನು ಎಲ್ಲರು ಮಾಡಿದರು ಕೂಡ ಆ ದೈವಾರಾಧನೆ ಕಟ್ಟುಪಾಡುಗಳನ್ನು ಒಂದು ನಿರ್ದಿಷ್ಟ ಜನಾಂಗದವರು ಮಾಡಿಕೊಂಡು ಬರ್ತಾರೆ ಅದರಲ್ಲಿ ಊರಿನ ಪ್ರಮುಖರು ಎಲ್ಲರು ಸೇರಿಕೊಂಡು ಆಚರಣೆಯನ್ನು ಕೂಡ ಮಾಡುತ್ತಾರೆ ಇದು ದೈವಾರಾಧನೆ ಇಂದು ತುಂಬಾ ಅಧಃಪತನದತ್ತ ಕೂಡ ಸಾಗ್ತಾಯಿದೆ ಯಾಕೆಂದ್ರೆ ಈಗ ಇತ್ತೀಚಿನ ಜನಗಳಿಗೆ ದೈವಾರಾಧನೆ ಬಗ್ಗೆ ಅಷ್ಟೊಂದು ಜ್ಞಾನ ಇರೋದಿಲ್ಲ ಹಿಂದಿನ ಅನಾದಿ ಕಾಲದಿಂದ ನಂಬಿಕೊಂಡು ಬಂದಂತ ಹಿರಿಯರು ಇದರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟಾಗ ಇದನ್ನು ಯಾವುದೆ ತೊಂದರೆ ಇಲ್ಲದೆ ಅದನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಂಡು ಹೋಗ್ಬೋದು ಈಗ ಆ ದೈವಾರಾಧನೆಯನ್ನು ನಾವು ಒಂದು ಸಿನೆಮಾದ ಮುಖಾಂತರ ದೈವಾರಾಧನೆಯನ್ನು ಅವರು ಉತ್ತಮ ರೀತಿಯಲ್ಲಿ ತೋರಿಸಿಕೊಂಡು ಹೋದ್ರು ಕೂಡ ಈಗ ಹೆಚ್ಚಿನ ಶಾಲಾ ಕಾಲೇಜುಗಳಲ್ಲಿ ದೈವರಾಧನೆಗೆ ಅವಹೇಳನ ಮಾಡುವ ರೀತಿಯಲ್ಲಿ ಅದನ್ನು ಅನುಕರಿಸಿ ಅದನ್ನು ಬೇಡವಾದ ರೀತಿಯಲ್ಲಿ ಚಿತ್ರೀಕರಿಸಿ ಅದರಿಂದ ಸಂತೋಷ ಪಡುವ ವಿಘ್ನ ಸಂತೋಷಿಗಳು ನಮ್ಮ ಸಮಾಜದಲ್ಲಿದ್ದಾರೆ ಇಂತ ಒಂದು ಈ ದೈವಾರಾಧನೆಗೆ ಅಸಭ್ಯವಾಗಿ ಆ ರೀತಿ ನೀತಿ ರಿವಾಜುಗಳನ್ನು ಅಳವಡಿಸದೆ ಅದನ್ನು ಅಸಭ್ಯವಾಗಿ ತೋರಿಸುವವರಿಗೆ ನಿಜವಾಗಿ ಕಠಿಣವಾದ ಶಿಕ್ಷೆ ಕೂಡ ಕೊಡಬೇಕು ಉದಾರಣೆಗೆ ನಾವು ತುಳುನಾಡಿನಲ್ಲಿ ಕಂಬಳ ಕ್ರೀಡೆ ಬಹಳ ಪ್ರ ಅನಾದಿ ಕಾಲದಿಂದಲೂ ರೈತರು ತಮ್ಮ ಉಳುವ ಕೋಣಗಳನ್ನಾಗಲಿ ಅಲ್ಲದಿದ್ದರೆ ಯಾವ್ದೆ ಕಂಬಳ ಕ್ರೀಡೆಗೆ ಬಳಸುವ ಕೋಣಗಳನ್ನಾಗಲಿ ಹೆಚ್ಚಿನ ಮುತುವರ್ಜಿ ವಹಿಸ್ಕೊಂಡು ಅವುಗಳನ್ನು ಬೆಳೆಸ್ತಾರೆ ಅದನ್ನು ತಮ್ಮ ನಮ್ಮ ಬೇಸಾಯ ಮುಗಿದ ನಂತರ ಒಂದು ನಿರ್ದಿಷ್ಟ ಸಮಯದಲ್ಲಿ ಈ ಕಂಬಳ ಕ್ರೀಡೆಯನ್ನ ಆಯೋಜಿಸಿ ಕೋಣಗಳನ್ನು ಓಡಿಸುವ ಪದ್ದತಿಯನ್ನು ಅದರಿಂದ ಸಂತೋಷ ಅವರಿಗೆ ಮನಸ್ಸಿಗೆ ಮುದ ನೀಡುವ ಒಂದು ಪದ್ಧತಿ ಅನಾದಿ ಕಾಲದಿಂದನು ನಡೆದುಕೊಂಡು ಬಂದಿತ್ತು ಆದರೆ ಇತ್ತೀಚಿಗೆ ನಮ್ಮ ಈ ಕರ್ನಾಟಕದಲ್ಲಿರುವ ತುಳುನಾಡಿನಲ್ಲಿರುವ ಕಂಬಳ ಕ್ರೀಡೆಯನ್ನು ಕೂಡ ನಿಲ್ಲಿಸಬೇಕೆಂಬ ಹಲವು ಪ ಹಲವು ಪರಿಸರವಾದಿಗಳು ಇದನ್ನು ನಿಲ್ಲಿಸಬೇಕು ಇದರಲ್ಲಿ ಪ್ರಾಣಿಗಳಿಗೆ ಹಿಂಸೆ ಆಗುವಂ ಆಗ್ತಾಯಿದೆ ಅಂತ ಹೇಳ್ಕೊಂಡು ಅದನ್ನು ನಿಲ್ಲಿಸುವ ಒಂದು ಹಂತಕ್ಕೆ ಕೂಡ ಬಂದಿದ್ದರು ಆದರೆ ತುಳುನಾಡಿನ ಕಂಬಳ ಕ್ರೀಡೆ ಇತರ ರಾಜ್ಯಗಳಲ್ಲಿ ಜಲ್ಲಿಕಟ್ಟು ಆಗಲಿ ಆಗಲಿ ಈ ಇಂಥ ರೀತಿಯಲ್ಲಿ ಪ್ರಾಣಿಗಳಿಗೆ ಹಿಂಸೆ ನೀಡಿ ಅದರಿಂದ ಸಂತೋಷಪಡುವ ಪ್ರಮೇಯ ಈ ಕಂಬಳದಲ್ಲಿಲ್ಲ ಈ ಕಂಬಳದ ಕೋಣಗಳನ್ನು ತಮ್ಮ ಮಕ್ಕಳಂತೆ ಸಾಕಿ ಅವರನ್ನು ಆ ಒಂದು ಸಂದರ್ಭದಲ್ಲಿ ಮಾತ್ರ ಅದನ್ನು ಒಂದು ಮೂರುನಾಲ್ಕು ತಿಂಗಳುಗಳ ಕಾಲ ಮಾತ್ರ ಅದನ್ನು ಕೋಣಗಳನ್ನು ಓಡಿಸುವ ಅದಕ್ಕೆ ಕ್ರೀಡೆಗೆ ಬಳಸುವಂತದ್ದು ಮಾಡ್ತಾರೆ ಮತ್ತೆ ಉಳಿದ ಎಂಟು ಒಂಬತ್ತು ತಿಂಗಳುಗಳು ಈ ಕೋಣಗಳನ್ನು ತಮ್ಮ ಮಕ್ಕಳಾಗೆ ಅದಕ್ಕೆ ಈಜಾಡುವ ಕೆರೆಗಳನ್ನಾಗಲಿ ಮ ಅದಕ್ಕೆ ಸರಿಯಾದ ಗಾಳಿ ಬೆಳಕಿರುವ ಒಂದು ಪ್ರ ಇದನ್ನಾಗಿ ಮಾಡಿಕೊಂಡು ಅದನ್ನು ಒಂಬತ್ತು ತಿಂಗಳು ತಮ್ಮ ಮಕ್ಕಳಂತೆ ಸಾಕ್ತಾರೆ ಈ ಈ ಪರಂಪರೆ ಈ ಸಂಸ್ಕೃತಿ ಈ ಇಂದಿನ ಜನಾಂಗಕ್ಕೆ ಹಳೆ ತಲೆಮಾರಿನವ್ರು ತೋರಿಸಿಕೊಟ್ಟಾಗ ಮಾತ್ರ ಇದು ಇದೇ ರೀತಿ ಉಳಿಲಿಕ್ಕಾಗ್ತದೆ ಅದು ಅಲ್ಲದೆ ಈಗ ಯಕ್ಷಗಾನದ ಬಗ್ಗೆ ಹೇಳಬೇಕಿದ್ರೆ ಯಕ್ಷಗಾನ ಕೂಡ ಅನಾದಿ ಕಾಲದಿಂದಲು ಇದು ಕೂಡ ಯಕ್ಷಗಾನ ಒಂದು ಪರಂಪರೆಯಾಗಿ ನಡೆದು ಬಂದಿದೆ ಈ ಒಂದು ಕಾಲದಲ್ಲಿ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ತನಕ ಯಕ್ಷಗಾನ ನಡಿತಾಯಿದ್ದು ಈಗ ಕಾಲ ಪರಿಮಿತಿ ಅಂತ ಹೇಳಿಕೊಂಡು ಆ ಯಕ್ಷಗಾನವನ್ನು ಒಂದು ಮೂರು ಗಂಟೆ ನಾಲ್ಕು ಗಂಟೆ ಕಾಲಾವಧಿಗೆ ತಂದು ನಿಲ್ಲಿಸುವಂತಹ ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ ಅಂದರೆ ಇಡೀ ರಾತ್ರಿ ಅದರಿಂದ ಶಬ್ಧ ಮಾಲಿನ್ಯ ಆಗ್ತದೆ ಮತ್ತೆ ಜನರಿಗೆ ತೊಂದರೆ ಆಗ್ತದೆ ಅನ್ನೊ ಕೆಲವು ಬುದ್ದಿಜೀವಿಗಳದನ್ನು ಹೇಳಿಕೊಂಡು ಯಕ್ಷಗಾನವನ್ನು ಕೂಡ ಕಾಲಮಿತಿಗೆ ತಂದು ನಿಲ್ಲಿಸುವ ಹಂತಕ್ಕೆ ಬಂದು ನಿಂತಿದ್ದಾರೆ ಇದನ್ನು ನಾವು ಈ ಸಂಸ್ಕೃತಿಗಳನ್ನು ನಾವು ಕಟ್ಟುಪಾಡುಗಳನ್ನು ಸರ್ಕಾರ ಆದೇಶ ನೀಡಿದ್ದನ್ನು ಪಾಲನೆ ಮಾಡಬೇಕೇನು ನಿಜ ಆದರೆ ಎಲ್ಲದಕ್ಕು ಸರ್ಕಾರ ಆದೇಶ ಮಾಡಿದ್ದನ್ನು ನಾವು ಪಾಲನೆ ಮಾಡಬೇಕು ನಾವು ಕೂಡ ಹಿಂದೆ ಮುಂದೆ ನೋಡಿ ಯೋಚನೆ ಮಾಡಬೇಕಾಗುತ್ತೆ ಈ ಪರಂಪರೆ ಸಂಸ್ಕೃತಿ ಪರಂಪರೆಗಳನ್ನು ಕಾಪಾಡುವಲ್ಲಿ ನಾವು ಈ ಇಂದಿನ ಜನಸಾಮಾನ್ಯರು ಕೂಡ ಅದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡಬೇಕಾಗ್ತದೆ ಸರ್ಕಾರ ನೀಡಿದ ಎಲ್ಲಾ ಕಟ್ಟುಪಾಡುಗಳನ್ನು ನಾವು ಅದನ್ನು ಅವನ್ನು ಒಪ್ಪಿಕೊಂಡು ಮುಂದಿವರಿದರೆ ನಮ್ಮ ಪರಂಪರೆ ಮುಂದೊಂದು ದಿನ ನಮ್ಮ ಮಕ್ಕಳಿಗೆ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ ಅಂತ ನಾನು ಹೇಳ್ತೇನೆ ಅದು ಅಲ್ಲದೆ ಈ ಸಂಸ್ಕೃತಿ ಸಂಸ್ಕಾರಗಳು ತಲ ತಲಾಂತರ ಜಾನಪದ ರೀತಿಯಾಗಿ ಒಬ್ಬರಿಂದ ಮತ್ತೊಬ್ಬರ ಬಾಯಿಗೆ ಮತ್ತೆ ಮತ್ತೊಬ್ಬರಿಗೆ ಅದನ್ನು ತಿಳಿ ಹೇಳುವ ಮೂಲಕ ಈ ಸಂಸ್ಕೃತಿ ಆಗಲಿ ಪರಂಪರೆಗಳನ್ನಾಗಿ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು ಈ ಸಂಸ್ಕೃತಿ ಮತ್ತು ಸಂಸ್ಕಾರಗಳು ಒಂದು ಮುಖದ ಎರಡು ನಾ ಒಂದು ನಾಣ್ಯದ ಎರಡು ಮುಖ ಇದ್ದಂತೆನಾಂತ ಹೇಳ್ಬೋದು ಅದಲ್ಲದೆ ಸಂಸ್ಕಾರ ಪ್ರತಿಯೊಬ್ಬನಿಗು ಸಂಸ್ಕಾರ ಇದ್ದರೆ ಮಾತ್ರ ಆತ ಸಂಸ್ಕೃತಿಯನ್ನು ಉಳಿಸಬಲ್ಲ ಅಂತಲು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೋದು